ಒಂದು ಲಕ್ಷದ ಹನ್ನೊಂದು ಸಾವಿರದ ನಾಲ್ಕುನೂರ ಇಪ್ಪತ್ತು ಎರಡು ಲಕ್ಷದ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೂರು ಲಕ್ಷದ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಒಂದು ಲಕ್ಷದ ಐವತ್ತು ಸಾವಿರ ಎರಡು ಲಕ್ಷದ ತೊಂಬತ್ತು ಸಾವಿರ